ನಮ್ಮ ಹಳ್ಳಿ ಕಡೆ ಆಸ್ಪತ್ರೆಗಳನ್ನು ಇನ್ನೂ ಐಟೆಕ್ ಆಗಿ ಅಭಿವೃದ್ದಿ ಪಡಿಸಲೂ ಸರಕಾರಕ್ಕೆ ಮನವಿ ಮಾಡಲು ಇಷ್ಟಪಡ್ತೀನಿ ಇವಾಗ ಆಸ್ಪತ್ರೆ ಇದೆ ಇಲ್ಲಿ ಇನ್ನೂ ಇತರ ಕೊರತೆ ಐತೆ ಒಬ್ಬ ಮುಖ್ಯ ವೈದ್ಯರು ಒಬ್ಬ ಇದ್ದಾರೆ ಇದರಲ್ಲಿ ಇನ್ನೂ ಸ್ಪೆಷಲಿಟಿ ಅಂದರೆ ಒಂದು ಆಂಬುಲೆನ್ಸ್ ಸೇವೆ ಅಂದರೆ ದೊಡ್ಡ ಆಸ್ಪತ್ರೆಗೆ ತುಂಬ ಎಮರ್ಜೆನ್ಸಿ ಆದಾಗ ಶಿಫ್ಟ್ ಮಾಡಲು ಇನ್ನು ಸಾರಿಗೆ ಸೇವೆ ಹೇಳಕ್ ಬಂದರೆ ಕೆ ಎಸ್ ಆರ್ ಟಿ ಸಿ ನಮ್ಮ ಕಡೆ ತುಂಬ ಹಳೇ ಬಸ್ಸುಗಳ ವ್ಯವಸ್ಥೆ ಇದೆ ಅವುಗಳನ್ನು ಗುಜರೀಗೆ ಹಾಕಿ ಹೊಸ ಬಸ್ಸುಗಳನ್ನು ತರ್ಸಬೇ ತರಿಸಿ ಜನರಿಗೆ ಅನುಕೂಲವಾಗೋ ರೀತಿಲಿ ನಡೆಸ್ಕೋಬೇಕಂತ ನಾನು ಹೇಳದಕ್ ಇಷ್ಟಪಡ್ತೀನಿ ಸರ್ಕಾರಿ ಬಸ್ಸುಗಲ ಒಂದು ಯುನಿಟ್ ಒಂಬತ್ತು ಒಂಬತ್ತು ಲಕ್ಷ ಕಿಲೋಮೀಟರ್ ಆದರೆ ಹದಿನೈದು ಲಕ್ಷ ಹದಿನಾರು ಲಕ್ಷ ಕಿಲೋಮೀಟ್ರ್ಗಳನ್ನು ಓಡಿಸಿ ಅವುಗಳಲ್ಲೇ ಕಾಲ ಕಳಿತಾ ಇದೆ ಇವುಗಳನ್ನು ಬದಲಾಯಿಸ್ಬೇಕು ಅಂತ ಹೇಳದಕ್ ಇಷ್ಟಪಡ್ತೀನಿ ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಯಾವಾಗ ಒಂದು ಅಭಿವೃದ್ದಿ ಪಡ್ತವೆ ಅಂತಂದರೆ ಸರ್ಕಾರಿ ಉದ್ಯೋಗದಲ್ಲಿರುವಂತಹ ಅಧಿಕಾರಿಗಳು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಕಳಿಸ್ದಾಗ ಮಾತ್ರ ನಮ್ಮ ಸರ್ಕಾರಿ ಶಾಲೆಗಳ ಅಭಿವೃದ್ದಿ ಆಗ್ತವೆ ಅಂತ ಹೇಳದಿಕೆ ನಾನು ಇಷ್ಟಪಡ್ತೀನಿ ಸರ್ಕಾರ ಅದಕ್ಕೆ ಮನ್ವಿಯನ್ನು ಮಾಡ ಮಾಡಿಕೊಂತೀನಿ ಮಾಡು ಮಾಡಿಕೊಳ್ಳಲು ನಿರೀಕ್ಷಿಸುತ್ತಿದ್ದೇನೆ ಇವು ಆದಷ್ಟು ಬೇಗ ಜಾರಿ ಆಗಿದ್ರೆ ಎಲ್ಲವೂ ಸುಗಮವಾಗೇ ಇರುತ್ತೆ ಒಂದು ಅದ್ಭುತವಾದಂತಹ ಒಂದು ದೇಶ ಕಟ್ಟೋದಿಕ್ಕೆ ಇದು ಸಹಾಯ ಆಗುತ್ತೆ ಅಂತ ನಾನು ನಿರೀಕ್ಷಿಸುತ್ತೇನೆ